ನನಗೆ ಕರ್ನಾಟಕ ಅಂದರೆ ತುಂಬ ಇಷ್ಟ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೋದು ಅದೇ ರೀತಿಯಾಗಿ ಮೈಸೂರಲ್ಲಿ ಮೈಸೂರಿನ ದಸರಾ ಒಂದು ವಿಶೇಷತೆ ಎಂದೇ ಆ ವೈಭವಿತ್ವಾಗಿ ವಿಶ್ವದಾದ್ಯಂತ ಆ ಜಾತ್ರೆನ ಆಚರಣೆ ಮಾಡ್ತಾರೆ ಪ್ರತಿಯೊಂದು ಊರುಗಳಿಂದ ಪ್ರತಿಯೊಂದು ಜಿಲ್ಲೆಗಳಿಂದ ಆ ಒಂದು ಮೈಸೂರು ದಸರಾವನ್ನು ನೋಡೋದಕ್ಕೆ ಜನ ಅಸಂಖ್ಯಾತವಾಗಿ ಬರ್ತಾರೆ ಈ ಜಾತ್ರೆಯ ವಿಶೇಷತೆ ಅಂದರೆ ಮೈಸೂರು ಅರಮನೆಯನ್ನು ನೋಡೋದಕ್ಕೆ ಲಕ್ಷಾಂತರ ಮಂದಿ ಜಾತ್ರೆಯನ್ನು ನೋಡೋದಕ್ಕೆ ಬರ್ತಾರೆ ಆ ಜಾತ್ರೆಯಲ್ಲಿ ಎಲ್ಲಿಂದಲೋ ಅಂದರೆ ವಿದೇಶಿಯರೇ ಆಗಿರ್ಬೋದು ದೇಶಿಯರೇ ಆಗಿರ್ಬೋದು ಎಲ್ಲರೂ ನವರಾತ್ರಿ ವೈಭವವನ್ನ ನೋಡೋದಕ್ಕೆ ಮೈಸೂರು ದಸರಾ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಆ ಇದು ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಆ ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡಿ ಬೆಟ್ಟ ಆಗಿರ್ಬೋದು ಹಾಗೆ ಜಗನ್ ಮೋಹನ ಪ್ಯಾಲೇಸ್ ಇರ್ಬೋದು ಹಾಗೆ ಜೂ ಇರ್ಬೋದು ಹಾಗೆ ಕೆ ಆರ್ ಎಸ್ ಡ್ಯಾಮ್ ಇರ್ಬೋದು ಹಾಗೆ ಮೈಸೂರಲ್ಲಿ ಹೆಚ್ಚು ಹೆಚ್ಚು ಇನ್ನೂ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದಕ್ಕೆ ನನ್ನ ಪ್ರಕಾರ ಸಾಲೋದೇ ಇಲ್ಲ ಒಂದು ಒಂದು ವಾರ ಪೂರ್ತಿಯೇ ಆಗೋದಿಲ್ಲ ಒಂದು ಆ ವಿಶೇಷತೆಯನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಎಸ್ಪೆಷಲಿ ಈ ಮೈಸೂರು ಹರಮನೆಯ ಒಂದು ವೈಭೋಗ ನೋಡೋದಕ್ಕೆ ಒಂದು ಚೆಂದ ಅಂತ ಹೇಳ್ಬೋದು ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸಾರುವಂಥ ಹಂಪಿ ಏನು ಏಳ್ತೀವಿ ಅದು ಬಳ್ಳಾರಿ ಬಳ್ಳಾರಿ ಹೊಸ್ಪೇಟೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಂಪಿ ವಿಜಯನಗರ ವ್ಯಾಪ್ತಿಯಲ್ಲಿ ವಿಜಯನಗರ ಅರಸರು ಆಳಿದಂಥ ಹಂಪಿ ಒಂದು ದೇವಸ್ಥಾನ ನೋಡೋದಕ್ಕೆ ವಿಜಯನಗರ ಅರಸರಾದಂಥ ವ ಕಲ್ಲಿನ ರಥ ಆಗಿರ್ಬೋದು ಮತ್ತೆ ಕಡ್ಲೆಕಾಯಿಂದು ಗಣೇಶ ಆಗಿರ್ಬೋದು ವಿರೂಪ್ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು ಅದೇ ರೀತಿಯಾಗಿ ಆ ಆ ಶಿಲ್ಪ ಶೈಲಿಯಾದಂಥ ಒಂದು ಆ ಕೆತ್ತನೆಗಳನ್ನ ನೋಡ್ಬೋದು ಅದು ಆ ಶಿಲ್ಪ ಕಲೆಗಳಲ್ಲಿ ಬರತಕ್ಕಂಥ ಒಂದು ಮ್ಯೂಸಿಷಿಯನ್ ಆಗಿರ್ಬೋದು ಕಲ್ಲಿನ ಕಮಾನುಗಳಿರ್ಬೋದು ಹಂಗೆ ಅದೇ ರೀತಿಯಾದ ಕೊಳಗಳಿರ್ಬೋದು ಎಲ್ಲ ರೀತಿಯಾದಂತಹ ಒಂದು ಸುಂದರವಾದ ತಾಣ ಅಂತ ನಾವು ಹಂಪಿಯನ್ನು ಹೇಳ್ಬೋದು ಹಂಪಿಯನ್ನು ನೋಡೋದಕ್ಕೆ ಒಂದು ದಿನ ಒಂದು ಮೂರು ನಾಲ್ಕು ದಿನ ಸಹ ಸಾಲೋದಿಲ್ಲ ಯಾಕೆಂದ್ರೆ ಹಂಪಿಯನ್ನ ಸಂಪೂರ್ಣವಾಗಿ ನೋಡ್ತೀವಿ ಅಂದರೆ ನಾವು ಒಂದು ಒಂದು ತಿಂಗಳಾದ್ರು ಬೇಕಾಗುತ್ತೆ ಆ ಒಂದು ಪ್ರತಿಯೊಂದು ದೇವಾಲಯದ ವಿಶೇಷತೆಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಎಸ್ಪೆಷಲಿ ಈ ಹಂಪಿಯನ್ನು ಒಂದು ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ತಕ್ಕಂತಹ ಒಂದು ವಿಸ್ತಾರವಾದಂತಹ ಒಂದು ಬ ಹಂಪಿಯ ವ್ಯಾಪ್ತಿನ ತಿಳ್ಕೊಳ್ಬೇಕಾದ್ರೆ ಒಂದು ವಾರವೂ ಸಹ ಒಂದು ಹದ್ನೈದು ದಿನ ಒಂದು ತಿಂಗಳಾದ್ರು ಸಹ ಸಾಲದು ಅಂತ ಹೇಳ್ಬೋದು ಹಂಪಿ ಬಂದರೆ ಇದು ಹೊಸ್ಪೇಟೆ ಮತ್ತೆ ಬಳ್ಳಾರಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಂಪಿಯ ವಿಜಯನಗರ ದೇವಸ್ಥಾನವನ್ನು ಅದೇ ರೀತಿಯಾಗಿ ನಾವು ಚಾಮರಾಜನಗರಕ್ಕೆ ಬಂತು ಅಂದರೆ ನಮ್ಮ ಚಾಮರಾಜನಗರದ ವಿಶೇಷತೆ ಅಂತ ಅಂದ್ರೆ ನಮ್ಮ ಚಾಮರಾಜನಗರ ಅಲ್ಲಿ ಮೇಯ್ನಾಗಿ ನಾವು ಚಾ ಮಲೆಮಾದೇಶ್ವರ ಬೆಟ್ಟ ಅಂತ ಕೇಳ್ಬೋದು ಹಾಗಾಗಿ ಮಲೆಮಹದೇಶ್ವರ ಬೆಟ್ಟ ಸಕ್ಕನ್ ಅಸಂಖ್ಯಾತ ಒಂದು ಜನಸಂಖ್ಯೆಯನ್ನ ಒಂದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಮಹದೇಶ್ವರ ಬೆಟ್ಟದ ವಿಶೇಷತೆವಾದ ದೇವಸ್ಥಾನ ಆಗಿದೆ ಇದು ಈ ದೇವಸ್ಥಾನದಲ್ಲಿ ಆ ಮಾದಪ್ಪನ ಒಂದು ಸನ್ನಿಧಿ ಎಪ್ಪತ್ತೇಳು ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಮಾದೇಶ್ವರ ಬೆಟ್ಟ ಅಂತ ಕರಿತಾರೆ ಈ ಬೆಟ್ಟದ ವಿಶೇಷತೆ ಏನ ಅಂದ್ರೆ ಈ ಅಮವಾಸ್ಯೆ ಸಂದರ್ಭಗಳಲ್ಲಿ ಮತ್ತು ಈ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಸಂದರ್ಭಗಳಲ್ಲಿ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾರೆ ಸೋಮವಾರ ಶುಕ್ರವಾರ ಮುಂದೆ ಹೆಚ್ಚು ಹೆಚ್ಚು ಪ್ರೇಕ್ಷಕರನ್ನು ಜನವನ್ನು ನಾವು ಈ ಬೆಟ್ಟದ ಸಂದರ್ಭದಲ್ಲಿ ನೋಡ್ಬೋದು ಈ ಬೆಟ್ಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಜನಗಳು ಕಾಲ್ನಡಿಗೆ ಮುಖಾಂತರ ಅಥವಾ ಸೈಕಲ್ನ ಮುಖಾಂತರ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಈ ಜಾ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಬೆಟ್ಟದ ತಪ್ಪಲಿನಲ್ಲಿ ಇರೋದರಿಂದ ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಆದ್ದರಿಂದ ಇದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಎಸ್ಪೆಷಲಿ ಆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿ ಅಂದರೆ ಅಂದರೆ ಸುಮಾರು ಅರವತ್ತು ಅರವತ್ತೈದು ಕಿಲೋಮೀಟ್ರು ಮುಂದೆ ಹೋಯ್ತು ಅಂದರೆ ಅಲ್ಲಿ ಹೊಗೇನಕಲ್ ಫಾಲ್ಸ್ ಅಂತ ಬರ್ತದೆ ಆ ಹೊಗೇನಕಲ್ ಫಾಲ್ಸಲ್ಲಿ ಹೆಚ್ಚು ನೀರು ಹರಿಯುವಂಥ ಒಂದು ಸೊಬಗನ್ನು ನೋಡ್ಬೋದು ನೀರ್ಗಳಲ್ಲಿ ನೀರಲ್ಲಿ ಆಟ ಆಡ್ಬೋದು ಅಲ್ಲಿ ಆ ತೆಪ್ಪಗಳಲ್ಲಿ ನಾವು ವಿಹಾರವನ್ನು ಮಾಡ್ಬೋದು ಹಂಗೆ ಸಿನಿಮಾ ಸಹ ಶೂಟಿಂಗಳನ್ನು ಮಾಡ್ಬೋದು ಯಾವುದೇ ರೀತಿಯ ಮೋಜು ಮಸ್ತಿಯನ್ನು ಮಾಡೋದಕ್ಕೆ ಒಂದು ಹ ಆ ಒಂದು ಸುಂದರವಾದ ತಾಣ ಅಂತ ನಾವು ಹೊಗೇನಕಲ್ ಫಾಲ್ಸನ್ನು ಹೇಳ್ಬೋದು ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟ ವನ್ನು ವ್ಯಾಪ್ತಿಗೆ ಬರತಕ್ಕಂಥ ಅರವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಹೊಗೇನಕಲ್ ಫಾಲ್ಸು ಇದೊಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಇನ್ನೂ ಬಿಳಿಗಿರಿ ರಂಗನ ಬೆಟ್ಟ ಇದು ಸಹ ಚಾಮರಾಜನಗರ ಜಿಲ್ಲೆಗೆ ಇದು ಎಳಂದೂರು ತಾಲ್ಲೂಕಲ್ಲಿ ನಾವು ಇದು ಬರುತ್ತೆ ಈ ಬಿಳಿಗಿರಿ ರಂಗನ ಬೆಟ್ಟ ವಿಶೇಷತೆ ಅಂದರೆ ಇಲ್ಲೂ ಸಹ ವಿಶೇಷ ದಿನಗಳಲ್ಲಿ ಒಂದು ಈ ಬಿಳಿಗಿರಿ ರಂಗಪ್ಪ ಜಾತ್ರೆಯನ್ನು ಮಾಡ್ತಾರೆ ಈ ಜಾತ್ರೆ ಈ ಜಾತ್ರೆಗೆ ಹರಕೆಯನ್ನು ಕಟ್ಕೊಂಡು ಬರ್ತಾರೆ ಇದು ಸಹ ಒಂದು ಪುರಾತನ ಶೈಲಿಯಾದಂಥ ದೇವಸ್ಥಾನಗಳನ್ನು ನೋಡ್ಬೋದು ಅದೇ ರೀತಿ ಇಲ್ಲಿ ತಂಪಾದಂತಹ ಹಿಮ ಆವೃತವಾದಂಥ ಒಂದು ಸಂದರ್ಭವನ್ನ ಬೆಟ್ಟದಲ್ಲಿ ನೋಡ್ಬೋದು ಹಾ ದೇಶ್ದಲ್ಲಿ ಒಂದು ಆ ರಥದಲ್ಲಿ ಹಳೆಯ ಒಂದು ರಾಜರುಗಳ ಕೆತ್ತನೆಗಳು ಆ ಆ ಶಿಲ್ಪಕಲೆಯ ಶೈಲಿಗಳು ಸಹ ಮರದಲ್ಲಿ ಕೆತ್ತಕ್ಕಂಥ ವಿಶೇಷತೆಯನ್ನು ನಾವು ಆ ಒಂದು ಬಿಳಿಗಿರಿ ರಂಗನ ಥೇರಲ್ಲಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಅಲ್ಲಿ ಕಾಡು ಬಿಳಿಗಿರಿ ರಂಗನ ಬೆಟ್ಟದ ಕಾಡು ಕಾಡು ಬಂತು ಅಂದರೆ ಅಲ್ಲಿ ಆನೆ ಹುಲಿ ಚಿರತೆ ಅಂದರೆ ಕೆ ಗುಡಿ ಆ ಪಕ್ಕದಲ್ಲಿ ಬರತಕ್ಕಂತಹ ಬಿಳಿಗಿರಿ ಬೆಟ್ಟದ ಒಂದು ರೆಸಾರ್ಟಿಗೆ ಬರತಕ್ಕಂಥ ಪಕ್ಕದಲ್ಲಿ ಬಿ ಆರ್ ಟಿ ಅಂತ ಕರಿತೀವಿ ಆ ಬಿ ಆರ್ ಟಿ ಬರ್ತಕ್ಕಂಥ ಕೆ ಗುಡಿ ಕೆ ಗುಡಿ ಫಾರೆಸ್ಟು ಆ ಕ ಕೆ ಗುಡಿ ಫಾರೆಸ್ಟು ಒಂದು ಪ್ರೇಕ್ಷಣೀಯ ಆದ ಒಂದು ಒಂದು ಸ್ಥಳ ಅಂಥೇಳ್ಬೋದು ಯಾಕೆಂದ್ರೆ ವಿವಿಧ ಪ್ರಾಣಿಗಳು ಪಕ್ಷಿಗಳನ್ನು ಹಾಗೂ ತಂಪಾದ ವಾತಾವರಣ ಮತ್ತು ಒಂದು ವೈಭವಿತವಾದಂಥ ಒಂದು ಸ್ವಚ್ಛಂದವಾದಂಥ ಕಾಡನ್ನು ನಾವು ನೋಡ್ಬೋದು ಬಿಳಿಗಿರಿ ರಂಗನ ಬೆಟ್ಟದ ತಪ್ಪಲಲ್ಲಿ ಅಲ್ಲಿ ಹೋದಾಗ ಒಂದು ಆ್ಯಕ್ಚುಲಿ ನಾವು ಆ ಒಂದು ಸಂದರ್ಭವನ್ನ ವರ್ಣಿಸೋಕೆ ಸಾಲೋದಿಲ್ಲ ಯಾಕೆಂದ್ರೆ ನಾವು ಹೆಚ್ಚು ಆ ಕಾಡನ್ನು ನಾವು ನೋಡೋದಕ್ಕೆ ಆ ಬಿಳಿಗಿರಿ ರಂಗನ ಬೆಟ್ಟದ ಕಾಡಲ್ಲಿ ತುಂಬ ಖುಷಿ ಆಗ್ತದೆ ಆ ಕಾಡನ್ನ ನೋಡೋ ಸಂದರ್ಭದಲ್ಲಿ ನಮಗೆ ಈಗೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಕಷ್ಟ ಕಾರ್ಪಣ್ಯಗಳು ಏನೇ ತೊಂದರೆಗಳು ಅಥ್ವಾ ಇನ್ಯಾವುದೋ ನೋವುಗಳಿದ್ದಾಗ ಆ ಬೆಟ್ಟದಲ್ಲಿ ವಿಹಾರವನ್ನು ಮಾಡಿದಾಗ ಅಥವಾ ಕ ಬೆಟ್ಟ ಗುಡ್ಡಗಳನ್ನು ಸುತ್ತಿ ಆ ಒಂದು ಒಂದು ಸುಸಂದರ್ಭ ಬಂದಾಗ ನಮ್ಮ ಏನೇ ಒಂದು ಕಷ್ಟಗಳು ಆ ಬೆಟ್ಟ ಗುಡ್ಡಗಳು ಪಕ್ಷಿಗಳನ್ನ ನೋಡಿದಾಗ ನಮ್ಮ ಕಷ್ಟಗಳನ್ನು ಮರಿಬೋದು ಅದೊಂದು ಸಹ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಮ ಬಿಳಿಗಿರಿ ರಂಗನ ಬೆಟ್ಟ ಒಬ್ಬ ಅಂದಾಗೆ ಇದು ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರಿತೀವಿ ಅದು ಸಹ ಚಾಮರಾಜನಗರ ಜಿಲ್ಲೆಯ ವಿಶೇಷತೆಗೆ ಹೇಳ್ಬೋದು ಈ ಬಿಳಿಗಿರಿ ರಂಗನ ಬೆಟ್ಟ ಆದ ನಂತರ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಸಹ ಒಂದು ಅದು ಮಂಜಿನಿಂದ ಆವೃತ್ತ ಆದಂಥ ಒಂದು ತಾಲ್ಲೂಕು ಆದ ಗುಳ್ಳಿ ಪಡೆ ತಾಲ್ಲೂಕಲ್ಲಿ ಬರತಕ್ಕಂಥ ಒಂದು ಗೋಪಾಲ ಸ್ವಾಮಿ ಬೆಟ್ಟ ಇದು ಹಾ ದೇವಸ್ಥಾನದ ವಿಶೇಷ ಅಂದರೆ ಮಂಜಿನಿಂದ ಆವರಿಸ್ತಕ್ಕಂಥ ಒಂದು ದೇವಸ್ಥಾನ ಅಂಥೇಳ್ಬೋದು ಮಂಜು ಯಾವಾಗಲೂ ಸಹ ಹಿಮದಿಂದ ಸುರಿಯುತ್ತೆ ಅವು ಆ ದೇವಸ್ಥಾನಕ್ಕೆ ಅದರಿಂದ ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಅಂತ ಕರಿತಾರೆ ಈ ಹಿಮವದ್ ಗೋಪಾಲ ಸ್ವಾಮಿ ವಿಶೇಷತೆ ಅಂದರೆ ಶನಿವಾರ ಸಂದರ್ಭಗಳಲ್ಲಿ ಹೆಚ್ಚು ಹೆಚ್ಚು ಪ್ರೇಕ್ಷಕರನ್ನು ಆಕರ್ಷಣೆ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿರತಕ್ಕಂಥ ಒಂದು ಪ್ರಕೃತಿ ಸೊಬಗನ್ನು ಸವಿಯೋದಕ್ಕೆ ಜನ ಅಲ್ಲಿ ಹೆಚ್ಚು ಹೆಚ್ಚು ಬರ್ತಾರೆ ಎಲ್ಲಿ ಗೋಪಾಲ ಸ್ವಾಮಿ ಬೆಟ್ಟವನ್ನು ನೋಡೋದಕ್ಕೆ ಗೋಪಾಲ ಸ್ವಾಮಿ ಬೆಟ್ಟ ನೋಡೋದಕ್ಕೆ ಒಂದು ಅದ್ಭುತವಾದ ಒಂದು ಪರಿಸರ ಬೆಟ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರತಿ ವಿವಿಧ ಜಿಲ್ಲೆಗಳಿಂದ ಆ ಗೋಪಾಲ ಸ್ವಾಮಿ ಬೆಟ್ಟವನ್ನ ನೋಡೋದಕ್ಕೆ ಹೆಚ್ಚು ಹೆಚ್ಚು ಜನಸಂಖ್ಯೆಯಲ್ಲಿ ಬರ್ತಾರೆ ಯಾಕೆಂದ್ರೆ ಈ ಹಿಮದಿಂದ ಆವೃತ್ತವಾದ ಬೆಟ್ಟ ಅದು ಹಿಮವದ್ ಗೋಪಾಲ ಸ್ವಾಮಿ ಆದ್ದರಿಂದ ಹಿಮವನ್ನು ನೋಡೋದಕ್ಕೆ ಅಲ್ಲಿಗೆ ಹೆಚ್ಚು ಜನ ಬರ್ತಾರೆ ನೆಕ್ಸ್ಟು ಇನ್ಯಾವುದಪ್ಪ ನಮ್ಮ ಚಾಮರಾಜನಗರಲ್ಲಿ ವಿಶೇಷತೆ ಅಂತ ಹೇಳೋದೆಂದ್ರೆ ಈ ಬೆಟ್ಟ ಗುಡ್ಡಗಳ ನಾಡು ಹಾಗೆ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚು ನೋಡ್ಬೋದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚು ಶೇಕಡಾ ಎಪ್ಪತ್ತು ಪರ್ಸೆಂಟು ಅಷ್ಟು ಬೆಟ್ಟ ಗುಡ್ಡಗಳನ್ನು ನಾವು ನೋಡ್ಬೋದು ಶುದ್ಧವಾದ ಗಾಳಿಯನ್ನು ನಾವು ನಮ್ಮ ಚಾಮರಾಜನಗರದಲ್ಲಿ ನೋಡ್ಬೋದು ಯಾಕೆಂದ್ರೆ ಬೆಟ್ಟ ಗುಡ್ಡಗಳೇ ಜಾಸ್ತಿ ಇರೋದರಿಂದ ಹೆಚ್ಚು ಹೆಚ್ಚು ಕಾಡುಗಳನ್ನು ಒಂದಿರೋದರಿಂದ ನಾವು ಹೆಚ್ಚು ಶುದ್ಧ ಗಾಳಿ ಸಿಕ್ತಕ್ಕಂಥ ಚಾಮರಾಜನಗರ ನಮ್ಮ ಜಿಲ್ಲೆ ಅಂತ ಹೇಳ್ಬೋದು ವಿಶ್ವದಲ್ಲಿ ವಿಶ್ವದಲ್ಲಿ ನಮ್ಮ ಚಾಮರಾಜನಗರ ಒಂದು ಶುದ್ಧವನ್ನು ಗಾಳಿ ಹೊಂದಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಯಲ್ಲಿ ವಿಶೇಷತೆ ಹೇಳ್ಬೇಕು ಅಂದರೆ ಸುಮಾರು ವರ್ಷಗಳೇ ಸಾಲದು ಅಷ್ಟು ವಿಶೇಷತೆಗಳನ್ನು ಹೊಂದಿದೆ ಕಲೆಗಳ ನಾಡು ಸಂಸ್ಕೃತಿಗಳ ಬೀಡು ಜನಪದಗಳ ನ ನಾಡು ಎಸ್ಪೆಷಲಿ ಇಲ್ಲಿ ಜನಪದ ಕಲೆಗಳನ್ನು ಹೆಚ್ಚಾಗಿ ನೋಡ್ಬೋದು ನಮ್ಮ ಜಿಲ್ಲೆಯಲ್ಲಿ ಜನಪದ ಕಲೆಗಳ ಸೋಬಾನೆ ಪದಗಳು ಜಾಸ್ತಿ ಹಾಡ್ತಾರೆ ಆಮೇಲೆ ಮಹದೇಶ್ವರನ ಕಥೆಗಳನ್ನ ಹೇಳ್ತಾರೆ ಅದೇ ರೀತಿಯಾಗಿ ಸೋಬಾನೆ ಪದಗಳು ಗೊರವರ ಕುಣಿತ ಈ ಮಹದೇಶ್ವರನ ಗೀತೆ ಭಕ್ತಿ ಇವೆಲ್ಲ ಭಕ್ತಿ ಗೀತೆಗಳನ್ನು ನಾವು ಎಸ್ಪೆಷಲಿ ಚಾಮರಾಜನಗರ ವ್ಯಾಪ್ತಿಗೆ ಬಂದಂಥ ಒಂದು ಜಿಲ್ಲೆಯನ್ನು ನಾವು ನೋಡ್ಬೋದು ಯಾಕೆಂದ್ರೆ ಜಾತ್ರೆ ಜಾತ್ರೆಯ ಸಂದರ್ಭಗಳಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಸಂಸ್ಕೃತಿ ಏನಿದೆ ಈ ಸೋಬಾನೆ ಪದಗಳಿರ್ಬೋದು ಗೊರವರ ಕುಣಿತ ಇರ್ಬೋದು ಆಮೇಲೆ ಕಂಸಾಳೆ ಪದಗಳಿರ್ಬೋದು ಏನು ವೀರಗಾಸೆ ಇವನ್ನೆಲ್ಲ ಇಶ್ ಹೆಚ್ಚು ಹೆಚ್ಚು ನಾವು ನಾವು ಕಲೆಗಳನ್ನು ತುಂಬಿರ್ತಕ್ಕಂಥ ನಮ್ಮ ಜಿಲ್ಲೆ ಅಂತ ನಾವು ಹೇಳ್ಬೋದು ನಮ್ಮ ಆ್ಯಕ್ಚುಲಿ ನಮ್ಮ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಕಲೆಗಳನ್ನು ಆವರಿಸಿರ್ತಕ್ಕಂಥ ಜಾನಪದ ಕಲೆಗಳ ನಾಡು ಅಂತ ಚಾಮರಾಜನಗರ ಚಾಮರಾಜನಗರ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದೇ ರೀತಿಯಾಗಿ ನಮ್ಮ ಇನ್ನೂ ಬೇರೆ ಜಿಲ್ಲೆ ಅಂತ ಹೇಳ್ಬೇಕು ಅಂದರೆ ನನ್ನ ಪ್ರಕಾರ ಹಾಸನ ಹಾಸನ ಹಾಸನ ಜಿಲ್ಲೆಯಲ್ಲಿ ಅಲ್ಲೂ ಸಹ ಒಂದು ಹೆಚ್ಚು ಹೆಚ್ಚು ಪ್ರಕೃತಿಯ ಸೊಬಗನ್ನು ಸವಿಯುವಂಥ ಹೆಚ್ಚು ಹೆಚ್ಚು ಮಳೆ ಬೀಳುವಂಥ ಒಂದು ಜಿಲ್ಲೆ ಅಂತ ಕರಿಬೋದು ಹಾಸನವನ್ನು ಅಲ್ಲಿ ತುಂಬ ತಂಪಾದ ವಾತಾವರಣವನ್ನ ನೋಡ್ಬೋದು ಹಾಸನ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಇದು ಚಿಕ್ಮಗ್ಳೂರು ಇರ್ಬೋದು ಚಿಕ್ಮಗ್ಳೂರು ಫಾಲ್ಸ್ ಇರ್ಬೋದು ಬೆಟ್ಟ ಗುಡ್ಡಗಳಿರ್ಬೋದು ಅಲ್ಲಿರ್ತಕ್ಕಂಥ ಹಸಿರು ವರ್ಣ ಅಲ್ಲಿರತಕ್ಕಂಥ ಒಂದು ಪ್ರದೇಶವನ್ನು ನೋಡೋದರಿಂದ ನನ್ನ ಪ್ರಕಾರ ಶಿವ್ಮೊಗ್ಗ ಹಾಸನ ಜಿಲ್ಲೆಯ ಹೆಚ್ಚು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ರಾಮನಾಪುರ ದೇವಸ್ಥಾನ್ದಲ್ಲಿ ಒಂದು ದೇವಸ್ಥಾನ ಇವಾಗ ವರ್ಷಕ್ಕೆ ಒಂದು ಬಾರಿ ನಾವು ಒಂದು ಪೂಜೆಯನ್ನು ಮಾಡ್ತಾರೆ ಆ ದೇವಸ್ಥಾನ ಹಾಸನ ಜಿಲ್ಲೆಯಲ್ಲಿ ಆ ಸಂದರ್ಭವನ್ನು ನಾವು ಕಾಣ್ಬೋದು ನಂತರ ಮಡಿಕೇರಿ ಮಡಿಕೇರಿ ಜಿಲ್ಲೆಯ ವಿಶೇಷತೆ ಅಂದರೆ ಕಾವೇರಿಯ ಉಗಮ ಸ್ಥಾನ ಅಂತ ಕರಿತೀವಿ ಅದನ್ನು ಮಡಿಕೇರಿ ಕನ್ನಡ ನಾಡಿನ ಜೀವನದಿ ಎಂದು ಕಾವೇರಿ ಅಂತ ಏನು ಕರಿತೀವಿ ಅದನ್ನು ನಾವು ನನ್ನ ಪ್ರಕಾರ ಕೊಡಗಿನಲ್ಲಿ ಕರಿತೀವಿ ಕೊಡಗಿನಲ್ಲಿ ಹೆಚ್ಚು ಹೆಚ್ಚು ಹೆಚ್ಚು ವೀರ ಯೋಧರ ಅಂದರೆ ಕೊಡಗಿನಲ್ಲಿ ಜಾಸ್ತಿ ಸೈನಿಕರಿಗೆ ಸೇರುವಂಥ ಊರು ಅಂತ ಅದನ್ನು ಕರಿತೀವಿ ಕೊಡಗನ್ನು ಆ ಕೊಡಗಿನಲ್ಲಿ ಕೊಡಗು ಆ ಕೊಡಗಿನ ವಿಶೇಷ ಕೊಡಗಿನ ಸಂಸ್ಕೃತಿ ಅಂದರೆ ತುಂಬ ಇಷ್ಟ ಆ ಆ ಸಂಸ್ಕೃತಿಯನ್ನ ಒಂದು ಸಾರೋದಕ್ಕೆ ಒಂದು ಕೊಡಗು ಜಿಲ್ಲೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು